ನನ್ನ ನೆಚ್ಚಿನ ಸೀಸನ್ ಮಳೆಗಾಲ ಮಳೆಗಾಲ ಎಂದರೆ ನನಗೆ ತುಂಬ ಇಷ್ಟ ಏಕೆಂದರೆ ಮಳೆಗಾಲದಲ್ಲಿ ಸೆಕೆ ಇರುವುದಿಲ್ಲ ಹಾಗೂ ತುಂಬ ತಣ್ಣಗೆ ಇರುತ್ತದೆ ಹಾಗೂ ಎಲ್ಲ ಕಡೆಯೂ ಹಚ್ಚಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ ಮಳೆಗಾಲದಲ್ಲಿ ಮಳೆಯಿಂದ ಎಲ್ಲ ಮರಗಿಡಗಳು ಪಶು ಪಕ್ಷಿಗಳು ಎಲ್ಲದಕ್ಕೂ ನೀರು ದೊರೆತಂತಾಗುತ್ತದೆ ಹಾಗೂ ಬೆಟ್ಟದಲ್ಲಿರುವಂತಹ ಮರಗಳಿಗೆ ಯಾರು ನೀರುಣಿಸುತ್ತಾರೆ ಮಳೆಗಾಲ ಬರಬೇಕು ಮಳೆ ಸುರಿಯಬೇಕು ಅದರಿಂದ ಎಲ್ಲ ಮರಗಳು ತುಂಬಾ ತಂಪಾಗುತ್ತವೆ ಇದರಿಂದ ನನಗೆ ಮಳೆಗಾಲವೆಂದರೆ ತುಂಬ ಇಷ್ಟ ಹಾಗೂ ಮಳೆಗಾಲದಲ್ಲಿ ನಮ್ಮ ಮನೆಯ ಸುತ್ತ ಹಚ್ಚ ಹಸುರಿನಿಂದ ಎಲ್ಲ ಹೊಲ ಗದ್ದೆಗಳು ಹಸಿರಾಗಿ ಕಾಣಿಸುತ್ತದೆ ಆದರೆ ಬೇಸಿಗೆ ಕಾಲದಲ್ಲಿ ಹಸಿರನ್ನು ನೋಡಲು ಕಡಿಮೆ ಇರುತ್ತದೆ ಹಸಿರು ಎಲ್ಲ ಕಡೆ ಇರುವುದಿಲ್ಲ ಮಳೆಗಾಲದಲ್ಲಿ ಮಾತ್ರ ಎಲ್ಲ ಕಡೆಯೂ ಹಸಿರು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ ಇದರಿಂದ ನನಗೆ ಮಳೆಗಾಲ ಎಂದರೆ ತುಂಬ ಇಷ್ಟ ಮಳೆಗಾಲದಲ್ಲಿ ಎಲ್ಲ ರೈತರಿಗೂ ತುಂಬ ಸಂತೋಷವಾಗುತ್ತದೆ ಏಕೆಂದರೆ ಅವರು ಇಟ್ಟಂತಹ ಬೆಳೆಗೆ ನೀರು ಬಂದು ಬೀಳುವುದರಿಂದ ಎಲ್ಲಾ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಹಾಗೂ ಅವರಿಗೂ ಸಹ ತುಂಬ ಒಳ್ಳೆಯ ರೀತಿಯ ಬೆಳೆ ಸಿಗುತ್ತದೆ ಇದರಿಂದ ಮಳೆಗಾಲ ಎಂದರೆ ನನಗೆ ತುಂಬ ಇಷ್ಟ